ಯೋಗ ಇದು ಒಂದು ಉತ್ತಮ ವ್ಯಾಯಾಮ ಎಂದು ಕರೆಯುತ್ತಾರೆ ಯಾಕಂದರೆ ಯೋಗದಿಂದ ನಮಗೆ ತುಂಬ ಯೂಸ್ಫುಲ್ ಇದೆ ಅದು ಮಕ್ಕಳಿಗರಾಗಲಿ ದೊಡ್ಡೋವ್ರ್ಗರಾಗಲಿ ಯುವಕ್ರಗರಾಗಲಿ ಅಜ್ಜಂದಿರ್ಗರಾಗಲಿ ಅಜ್ಜಿದೀರ್ಗರಾಗಲಿ ಆಂಟಿದೀರ್ಗರಾಗಲಿ ಯಾವ ಹುಡ್ಗಿರ್ಗರಾಗಲಿ ಎಲ್ಲರ್ಗೂ ಕೂಡ ಯೋಗ ಮಾಡೋದರಿಂದ ತುಂಬ ಯೂಸ್ಫುಲ್ ಇದೆ ಯಾಕೆಂದರೆ ಯೋಗವು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ಅದು ತುಂಬ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹದ ಮೈಕಟ್ಟನ್ನು ಮೇಂಟೇನ್ ಮಾಡಲು ಯೋಗ ತುಂಬ ಸಹಾಯ ಮಾಡುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯೋಗ ನಮ್ಮ ದಿನಚರಿಯನ್ನು ನಾವು ನಿಭಾಯಿಸಲು ನಾವು ಯೋಗ ಮಾಡ್ತೀವಿ ಯಾಕೆಂದರೆ ನಾವು ಸೋಂಬೇರಿತನನ ನಾವು ಕಡಿಮೆ ಮಾಡ್ಬೇಕಂದ್ರೆ ನಾವು ದಿನಾ ಬೆಳಗ್ಗೆ ಎದ್ದು ನಾವು ಯೋಗ ಮಾಡೋದರಿಂದ ಅದು ತುಂಬ ಯೂಸ್ ಆಗುತ್ತೆ ಮತ್ತು ನಮ್ಮ ಮಾನಸಿಕ ಸ್ಥಿತಿನೂ ಮೆಂಟಲ್ ಎಲ್ತನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಯೋಗ ಮಾಡ್ಬೋದು ಈ ರೀತಿ ಥರ ಥರ ವಿಧ ವಿಧವಾದ ಯೋಗಗಳಿವೆ ನಮಗೆ ಯಾವುದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ದಿನನಿತ್ಯ ಮಾಡಿದ್ರೆ ಯೋಗ ನಮಗೆ ತುಂಬ ಒಳ್ಳೆಯದು ಆ ಈ ಕಾರಣದಿಂದ ಯಾವಾಗ ಬೇಕಾದ್ರು ನಾವು ಯೋಗವನ್ನು ಕಲಿಯಬೌದು ಮತ್ತು ನಾವು ಆದಷ್ಟು ಚಿಕ್ಕ ವಯಸ್ಸಿನಿಂದ ಯೋಗ ಕಲಿತ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಅವಾಗ ನಾವು ಅದರಲ್ಲಿ ತುಂಬ ಪ್ರೊಫೆಷ್ನಲ್ಲಾಗಿ ಮಾಡ್ಕೊಂಡು ನಾವು ಬೆಳಿತೀವಿ ಅವಾಗ ನಮಗೆ ಯೋಗದ ಮೇಲೆ ನಮಗೆ ತುಂಬ ಇಂಟ್ರೆಶ್ಟ್ ಮೂಡಿಸ್ಕೋಬೋದು ಮತ್ತು ನಾವು ಚಿಕ್ಕ ವಯಸ್ಸಿನಿಂದ ಮಾಡಕ್ಕೆ ಶ್ಟಾಟ್ ಮಾಡಿದ್ರೆ ನಮಗೆ ಅದು ನಮಗೆ ಲೈಫ್ಲಾಂಗಲ್ಲಿ ಫುಲ್ಲು ಜೀವನ ಪೂರ್ತಿ ನಮಗೆ ಆರೋಗ್ಯ ನಮಗೆ ಒಳ್ಳೆಯ ರೀತಿಯಲ್ಲಿ ನಾವು ಆರೋಗ್ಯವನ್ನು ಮೈಂಟೇನ್ ಮಾಡ್ಬೋದು ಯಾವುದೇ ರೀತಿ ನಮಗೆ ಆರೋಗ್ಯ ಸಮಸ್ಯೆ ಬರೋಲ್ಲ ಚಿಕ್ಕ ವಯಸ್ಸಿಂದ ನಾವು ಯೋಗ ಮಾಡಿದ್ರೆ ಈ ರೀತಿ ನಾವು ಯೋಗಗಳನ್ನ ನಾವು ಕಲಿತ್ರೆ ನಮಗೆ ತುಂಬ ಉಪಕಾರವಾಗುತ್ತೆ ತುಂಬ ಉಪಯೋಗ ಇದೆ ನಮ್ಮ ಜೀವನದಲ್ಲಿ ನಾವು ಮತ್ತು ದೇಹದ್ ತೂಕವನ್ನು ನಾವು ಮೈಂಟೇನ್ ಮಾಡೋಕ್ಕೆ ನಾವು ಚಿಕ್ಕ ವಯಸ್ಸಿಂದನು ನಾವು ಯೋಗ ಮಾಡ್ಕೊಂಡು ಬೆಳೆದ್ರೆ ನಾವು ದೇಹದ ಮೈಂಟೆ ದೇಹದ ತೂಕವನ್ನು ಮೈಂಟೇನ್ ಮಾಡ್ಬೋದು ಮತ್ತು ನಮ್ಮ ದೇಹದ ಮೈಕಟ್ಟನ್ನು ಕೂಡ ನಾವು ಸರಿಯಾದ ರೂಪದಲ್ಲಿ ನಾವು ಇಟ್ಕೊಬೋದು ಈ ರೀತಿ ತುಂಬ ಉಪಯೋಗ ಇದೆ ಯೋಗ ಮಾಡೋದರಿಂದ ಆದ್ದರಿಂದ ಆದಷ್ಟು ನಮ್ಮ ಮಕ್ಕಳಿಗೂ ಕೂಡ ಮತ್ತು ಎಲ್ಲ ಬೇರೆ ಜನ್ಗಳೂ ಕೂಡ ಚಿಕ್ಕ ವಯಸ್ಸಿಂದ ಯೋಗ ಕಲಿತ್ರೆ ಅದು ತುಂಬ ಯೂಸ್ಫುಲ್ ಆಗುತ್ತೆ